ನನ್ನ ನೆಚ್ಚಿನ ಕನ್ನಡ ಶಬ್ದಗಳು ಶಬ್ದಮಣಿ ದರ್ಪಣ ಶ್ರೀ ವಿಜಯನ ಕವಿರಾಜ ಮಾರ್ಗ ಹಲ್ಮಿಡಿ ಶಾಸನ ಇರ್ಬೋದು ಕಾಕುತ್ಸವರ್ಮನ ಹಲಬ ಸ್ತಂಭ ಶಾಸನ ಇರ್ಬೋದು ಅದೇ ರೀತಿ ಕೆಲವು ನೆಚ್ಚಿನ ಕನ್ನಡ ಶಬ್ದಗಳ ಮತ್ತು ಬರೆದಂಥ ಕವಯಿತ್ರಿ ಅಕ್ಕ ಮಹಾದೇವಿ ಚೆನ್ನ ಬಸವಣ್ಣ ಪುರಂದರದಾಸ ಕನಕದಾಸ ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರೆಂದ್ರೆ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ವಿ ಡಿ ಸಾವರ್ಕರ್ ಸ್ವಾಮಿ ವಿವೇಕಾನಂದ ಗೌತಮ ಬುದ್ಧ ವರ್ಧಮಾನ ಮಹಾವೀರ ಪಾರ್ಶ್ವನಾಥ ಇರ್ಬೋದು ಅದೇ ರೀತಿ ಇತಿಹಾಸದಲ್ಲಿ ಬಂದರೆ ಅಲ್ಲಾವುದ್ದೀನ್ ಖಿಲ್ಝಿ ಇರ್ಬೋದು ಔರಂಗಜೇಬ್ ಇರಬಹುದು ಇನ್ನೂ ಅನೇಕ ರೀತಿ ಕನ್ನಡ ಶಬ್ದಗಳು ನನಗೆ ಏಕೆಂದರೆ ನಾನು ನನ್ನ ತಾಯ್ನಾಡಲ್ಲಿ ಕನ್ನಡಿಗನಾಗಿ ಹೇಳಿಕೊಳ್ಳಲು ಹೆಮ್ಮೆಪಡುತ್ತ ಏಕೆಂದರೆ ಈ ಭಾರತ ಪುತ್ರನಾಗಿ ನನ್ನ ತಾಯಿಯ ತಾಯಿಯ ಮಡಿಲಲ್ಲಿ ಹುಟ್ಟಿ ಬಂದಿರೋ ನಾನು ವ್ಯಕ್ತಿ ಎಂದು ಹೇಳಲು ಇಷ್ಟಪಡುತ್ತೇನೆ ನಮ್ಮ ನ ಕನ್ನಡ ಭಾಷೆ ದೇಶ ಮತ್ತು ವಿದೇಶದಲ್ಲಿ ಹಲವಾರು ಕಡೆ ತುಂಬಿ ಹರಿದಿದೆ ಎಷ್ಟೋ ಜನ ಇವತ್ತು ಕನ್ನಡಕ್ಕಾಗಿ ಹುಚ್ಚೆಬ್ಯುತ್ತಿದ್ದಾರೆ ಎಂದು ಹೇಳಲು ಇಷ್ಟಪಡುತ್ತೇನೆ